ನಾನು ಯಾವ ಪುಸ್ತಕವನ್ನು ಇನ್ನೂ ಓದ್ಲಿಕ್ಕೆ ಟ್ರೈ ಮಾಡಿಲ್ಲ ಆದರೂ ಪುಸ್ತಕ ಓದೋದ್ರಿಂದ ನಮಗೆ ಒಳ್ಳೆಯ ಬುದ್ಧಿ ಶಕ್ತಿ ಬರುತ್ತೆ ನಾಲೆಡ್ಜ್ ಬರುತ್ತೆ ಪುಸ್ತಕ ಓದೋದ್ರಿಂದ ಹಲವಾರು ವಿಷಯಗಳನ್ನು ತಿಳ್ಕೋಬೋದು ಪೇಪರ್ಗಳನ್ನು ದಿನನಿತ್ಯ ಪೇಪರ್ಗಳನ್ನು ಓದಬೇಕು ನಮಗೆ ಗೊತ್ತಿಲ್ದಿರೋ ವಿಷಯಗಳನ್ನು ನಾವು ತಿಳ್ಕೋಬೇಕು ಯಾವುದಾದ್ರೂ ಹೀಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ನಾವದರಲ್ಲಿ ಬರೆಯೋದಕ್ಕೆ ಈಸಿಯಾಗತ್ತೆ ನಾವು ಎಲ್ಲ ಓದಿ ತಿಳ್ಕೊಂಡ್ರೆ ಪುಸ್ತಕ ಓದೋ ಹವ್ಯಾಸವನ್ನು ನಾವು ರೂಢಿಸ್ಕೋಬೇಕು ನನಗೂ ಪುಸ್ತಕ ಓದುವ ಓದ್ಲಿಕ್ಕೆ ತುಂಬ ಆಸೆಯಿದೆ ನಾನೂ ಯಾವಾಗಾದರೂ ಒಂದು ಪುಸ್ತಕವನ್ನು ಪರ್ಚೇಸ್ ಮಾಡಿ ಅದನ್ನು ಫುಲ್ಲು ಓದಿ ಮುಗಿಸ್ತೇನೆ ಪುಸ್ತಕ ಓದುವುದರೆ ಓದುವುದು ನನಗೆ ಆಸೆಯಿದೆ ಒಂದು ಒಳ್ಳೆಯ ಪುಸ್ತಕವನ್ನು ನಾನು ತೆಗೆದುಕೊಂಡು ಆ ಪುಸ್ತಕವನ್ನು ಓದುತ್ತೇನೆ